ಹಲೋ ಸರ್ ನಮಸ್ಕಾರ ಹೇಳಿ ಸ ನಮ್ಮಿಂದ ಏನಾಗಬೇಕಾಗಿತ್ತು ಸುಮಾ ಟೂರಿಸ್ಟ್ ಸರ್ವಿಸ್ ಲಿಮಿಟೆಡ್ ಸರ್ ಓಕೆ ಸರ್ ಹಾಂ ಹಾಂ

ಸರಿ ಸರ್ ಆಯ್ತು ಎಷ್ಟು ಜನ ಬರ್ತಿದ್ದೀರಾ ಸರ್ ನೀವು ಹತ್ತು ಜನ ಬರ್ತಿದ್ದೀರಾ ಈಗ ನಮ್ಮದೇ ಕ್ಯಾಬು ಅಕೋಮ್ಡೇಶನ್ ಎಲ್ಲ ಬೇಕಾ ಸರ್ ನಿಮಗೆ ಹಾಂ ಸರ್ ನಿಮ್ಗೆ ಯಾವಾಗ ಬೇಕಾಗುತ್ತೆ ಸರ್ ನೀವು ಯಾವಾಗ್ ಬರ್ತೀರಾ ಹಾಂ ಸರಿ ಸರ್ ಈಗ ಅಮೌಂಟ್ ಬಂದು ನೀವು ಹತ್ತು ಜನದ ಪ್ಯಾಕೇಜ್ ಬಂದು ಹದಿನೈದು ಸಾವಿರ ಇದೆ ಸರ್ ಅಪ್ ಆ್ಯಂಡ್ ಡೌನ್ ಎರಡೂ ಸೇರಿ ಸರ್ ಈಗ ನೀವು ಒಂದೇ ಸಲ ಪೇಮೆಂಟ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗುತ್ತೆ ಟೆನ್ ಪರ್ಸ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಆಂ ಒಂದೂವರೆ ಸಾವಿರ ಕಡಿಮೆ ಮಾಡಿಕೊಂಡು ನೀವಿನ್ನು ಹದಿಮೂರು ಸಾವಿರ ಹದಿಮೂರೂವರೆ ಸಾವಿರ ಕಟ್ಟಬೇಕಾಗುತ್ತೆ ಸರ್ ಹದಿಮೂರು ಸಾವಿರ ಕಟ್ಟಿ ಹದಿಮೂರು ಸಾವಿರ ಕಟ್ಟಿ ಈಗ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಮ್ಮದು ಕ್ಯಾಬ್ ಕಳಿಸ್ತೀವಿ ಸರ್ ತ್ರೀ ಟೈಮ್ಸ್ ಊಟ ಎಲ್ಲ ನಮ್ಮದೇ ಸ್ನ್ಯಾಕ್ಸು ಕೊಡ್ತೀವಿ ಮತ್ತು ಎ ಟು ಝಡ್ಡು ನೀವು ಅಲ್ಲಿಂದ ನಿಮ್ಮನ್ನ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡೋ ತನಕ ನಮ್ಮ ಕ್ಯಾಬ್ನವ್ರದ್ದೇ ನಮ್ಮ ಗೈಡ್ ಅವ್ರದ್ದೇ ನಿಮಗೆಲ್ಲ ಪೆಸಿಲಿಟಿ ನಮ್ಮ ಕಡೆಯೇ ಸಿಗುತ್ತೆ ಮತ್ತು ನೀವು ಇಲ್ಲೆಲ್ಲ ಗೈ ನೀವು ಇಲ್ಲಿ ಬಂದಮೇಲೆ ನಿಮ್ಮದೆಲ್ಲಾ ಮುಗಿದ್ಮೇಲೆ ಮತ್ತು ನೀವು ಹೊರಡೋ ತನಕ ನಮ್ಮದೇ ಜವಾಬ್ದಾರಿ ಸರ್ ಸರ್ ನೀವೀಗಿಲ್ಲಿ ಬರ್ತೀರಲ್ಲ ಸರ್ ಆಗ ನಮ್ಮ ಸ್ಟಾಫು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ವಿವರಣೆ ಕೊಡ್ತಾರೆ ಅದ್ರ ಬಗ್ಗೆ ಆಯಿತು ಸರ್ ಅದ್ರ ಬಗ್ಗೆ ನಿಮಗೆ ನಮ್ಮ ಕಡೆ ನಮ್ಮ ಆಫೀಸಿಂದ ಸ್ಟ್ಯಾಪ್ ಬರ್ತಾರಲ್ಲ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ಸರ್ ಯಾವ ಥರ ಏನು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತಾರೆ ಬಟ್ ಈಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ ಸರ್ ಅಮೌಂಟ್ ಕಟ್ಟಿ ಇದೇ ನಂಬರು ಹಾಂ ಇದೇ ನಂಬರ್ಗೆ ನೀವು ಫೋನ್ಪೇ ಆದ್ರೂ ಮಾಡ್ಬೋದು ಇಲ್ಲ ಬಂದು ಕ್ಯಾಶ್ ಪೇ ಮಾಡ್ತೀನಿ ಅಂದ್ರೂ ಕ್ಯಾಶ್ ಪೇ ಮಾಡಿ ಹೋಗ್ಬೋದು ಸರ್ ಹಾಂ ನಮಸ್ಕಾರ ಸರ್ ನಿಮ್ಮ ಹೆಸ್ರು ಸರ್ ಓಕೆ ಸರ್ ಆಯಿತು ಸರ್ ಧನ್ಯವಾದ ಸರ್